ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ರೀತಿಯ ತಿಂಡಿ ತಿನಿಸುಗಳನ್ನು ನಾವು ಕಾಣ್ಬೋದು ಅವಲಕ್ಕಿ ಪೊಂಗಲ್ ಪಾಯಸ ಪಾನಿಪುರಿ ಮಸಾಲಪುರಿ ಅಂಥ ಆಧುನಿಕ ರೀತಿಯ ಅಡುಗೆಗಳಾದ ಪಾಸ್ತಾ ಬರ್ಗರ್ ಪ್ರತಿಯೊಂದನ್ನು ಕೂಡ ಪ್ರಸಿದ್ಧಿ ಅಂತಲೇ ಹೇಳ್ಬೋದು ಎಲ್ಲ ಕಡೆ ತುಂಬ ಸೊಗಸಾದಂಥ ಖಾದ್ಯಗಳು ಸಿಗುತ್ತೆ ಬಂಗಾರಪೇಟೆ ಚಾಟ್ಸ್ನಲ್ಲಿ ನಮಗೆ ಪಾನಿಪುರಿ ಮಸಾಲಪುರಿ ಈ ರೀತಿಯೊಂದು ಆಧುನಿಕ ಒಂದು ಸ್ನ್ಯಾಕ್ಸ್ಗಳು ಸಿಗುತ್ತವೆ ಹಾಗೆ ನಮ್ಮ ಕೋಲಾರ ಜಿಲ್ಲೆಯಲಿ ಸಾಮಾನ್ಯ ರೀತಿಯ ಅಡುಗೆ ಪದ್ಧತಿಯನ್ನಷ್ಟೇ ಬಳಸಿದ್ರೂ ಕೂಡ ಬಹಳ ವಿಶಿಷ್ಟ ರೀತಿಯಲ್ಲಿ ಎಲ್ಲ ಖಾದ್ಯಗಳು ತಯಾರಾಗುತ್ತವೆ ದೋಸೆ ತುಂ ಪ್ರಚಲಿತ ಅಂತ ಹೇಳ್ಬೋದು ಸೊ ಹಾಗಾಗಿ ಇದು ನಮ್ಮ ಸಾಂಪ್ರದಾಯಿಕವಾಗಿ ನಮ್ಮ ಜಿಲ್ಲೆಯಲ್ಲಿ ವೈವಿಧ್ಯತೆಯಿದೆ ಅಂತ ಹೇಳ್ಬೋದು ಎಲ್ಲ ರೀತಿಯ ಜನಾಂಗದವರು ಬಾಳಿ ಬದುಕ್ತಾಯಿರೋದ್ರಿಂದ ಖಾದ್ಯಗಳಲ್ಲೂ ಕೂಡ ಎಲ್ಲ ರೀತಿಯನ್ನು ವಿಶಿಷ್ಟವಾದ ಅಡುಗೆಗಳನ್ನು ನಾವು ಕಾಣ್ಬೋದು